ಸರ್ ಏನು ಹೇಳಿ ಹೌದು ಸ ಹೌದು ಮೇಡಮ್ ನಾವು ಕಿರಾಣಿ ಅಂಗಡಿಯವರು ಮೇಡಮ್ ನಮ್ಮಲ್ಲಿ ಸಕ್ಕರೆ ಬೇಳೆ ಗೋಧಿ ರವಾ ಎಲ್ಲ ಇದೆ ಮೇಡಮ್ ಕಿರಾಣಿ ಐಟಮ್ ಎಲ್ಲ ಇದೆ ಹಾಂ ಮೇಡಮ್ ಮೇಡ ಮೇಡಮ್ ಸಕ್ಕರೆ ಬಂದುಬಿಟ್ಟು ನಲವತ್ತೆಂಟು ರೂಪಾಯಿ ಕೆ ಜಿ

ಮೇಡಮ್ ಅಂದರೆ ಹೋಲ್ಸೇಲಲ್ಲಿ ತಗೊತೀರಾ ನೀವು ಹಾಂ ಮೇಡಮ್ ಮೇಡಮ್ ನಿಮಗೆ ನಿಮಗೆ ಎಷ್ಟು ಬೇಕು ಮತ್ತೆ ಏನು ಬೇಕಂತ ಲೀಸ್ಟ್ ಹೇಳಿ ನಾ ನಿಮಗೆ ರಿಜನೇಬಲ್ ರೇಟ್ ಹಾಕಿ ಕೊಡ್ತೀನಿ ಓಕೆ ಮೇಡಮ್

ಓ ಮೇಡಮ್ ಓಕೆ ಮೇಡಮ್

ಓಕೆ ಮೇಡಮ್ ಬನ್ನಿ ಮೇಡಮ್ ಅಂದರೆ ನೀವೆ ನೀವೆ ಬರ್ತೀರಾ ಇಲ್ಲ ನಾವು ಓಮ್ ಡೆಲಿವರಿ ಕೊಡ್ಬೇಕಾ ಮೇಡಮ್ ನಿಮಗೆ

ಅಂದರೆ ಮೇಡಮ್ ಶಾಪ್ ಶಾಪಲ್ಲಿ ಹತ್ತಿರ ಇದ್ದರೆ ಹೋಮ್ ಡೆಲಿವರಿ ಕೊಡ್ತೀವಿ ಸ್ವಲ್ಪ ದೂರ ಇದ್ದರೆ ನೀವೆ ಬಂದು ತಗೊಂಡು ಹೋಗ್ಬೇಕು ಮೇಡಮ್ ನೀವು ಮೇಡಮ್ ನಮ್ದು ಬಂದುಬಿಟ್ಟು ಇಲ್ಲಿ ಕೊಪ್ಪಳ ಮೇಡಮ್ ನಮ್ಮದು ಹಾಂ ಮೇಡಮ್ ಹೌದು ಮೇಡಮ್ ನಮ್ಮ ಕೊಪ್ಪಳ ಅಂದರೆ ಇಲ್ಲಿ ಗಡಿಯಾರ ಕಂಬ್ದ ಕಡೆ ಇದೆ ಮೇಡಮ್ ನಮ್ಮದು ಅಂಗಡಿ ಹಾಂ ಮೇಡಮ್ ಹಾಂ ಮೇಡಮ್

ಓಕೆ ಮೇಡಮ್ ಓಕೆ ಓಕೆ ನಾನು ಅದನ್ನು ನಿಮಗೆ ನಿಮ್ಗೆಲ್ಲ ಪ್ಯಾಕ್ ಮಾಡಿದಮೇಲೆ ರೇಟ್ ಹಾಕಿ ನಿಮ್ಮ ನಮ್ಮ ಹುಡ್ಗನ ಕಳ್ಸ್ತಿನಿ ನಿಮ್ಮನೆ ಕಡೆ ಅಥವಾ ನಿಮ್ಮದು ಅಡ್ರೆಸ್ ಅಷ್ಟೆ ಒಂದು ಸ್ವಲ್ಪ ಮೆಸೇಜ್ ಮಾಡಿರಿ ನಾ ನಿಮಗೆ ಹೋಮ್ ಡೆಲಿವರಿ ಕಳಿಸಿ ನಿಮ್ಗೆ ಕಾಲ್ ಮಾಡ್ತೀನಿ ಮೇಡಮ್ ಓಕೆ ಮೇಡಮ್ ಓಕೆ ಓಕೆ ಮೇಡಮ್ ಓಕೆ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್